ಈಗ ಸೊಳ್ಳೆಗಳು ಬರೋದು ನಾವು ಮಾಡೋ ತಪ್ಪುಗಳಿಂದನೇ ಏನಪ್ಪ ಅಂದರೆ ನಾವು ಇವಾಗ ಮೋರಿ ಕೊಚ್ಚೆ ಮೋರಿ ಅದೂ ಇದೂ ಎಲ್ಲ ಮನೆ ಮನೆಗಳ ಹತ್ತಿರನೇ ಇಟ್ಟುಕೊಂಡು ಅದನ್ನ ಕ್ಲೀನಾಗಿ ಇಟ್ಕೊಳಲ್ಲ ಯಾ ಅದು ಅದರಲ್ಲಿ ಹೆಂಗೆ ಬೇಕೋ ಹಾಗೆ ಯೂಸ್ ಮಾಡೋದರಿಂದ ಆ ಕ್ ಸೊಳ್ಳೆಗಳು ಹೋಗಿ ಅಲ್ಲಿ ಕುತ್ಕೊಂಡು ಅವ್ಕೆ ಅವಕ್ಕೇ ಅವು ರೋಗ ತರಿಸ್ಕೊಂಡು ನಮ್ಮ ಅವು ಬಂದು ನಮ್ಮ ರಕ್ತ ಕುಡಿದು ನಮಗೇ ರೋಗ ತರ್ತವೆ ಅದು ಅದು ನಾನು ಅನುಸರಿಸ್ಬೇಕು ಅಂದರೆ ನಾವು ಜನ್ಗಳು ಏನು ಮಾಡಬೇಕಪ್ಪ ಅಂದರೆ ನಾವು ನಮ್ಮ ಅಕ್ಕಪಕ್ಕ ಎಲ್ಲ ಸ್ವಚ್ಛವಾಗಿಡ್ಬೇಕು ನಮ್ಮ ಅಕ್ಕಪಕ್ಕ ಆವರಣಗಳು ಮೋರಿಗಳೇ ಆಗಲಿ ಆಮೇಲೆ ಹಳೇ ನೀರುಗಳು ಏನೂ ಪಕ್ಕದಲ್ಲಿ ಮನೆ ಅಕ್ಕಪಕ್ಕ ಇಡಬಾರ್ದು ನಾವೆಲ್ಲ ಸ್ವಚ್ವಾಗಿ ಇಟ್ಟುಕೊಂಡ್ರೆ ನಮ್ಮ ನಮ್ಮ ನಮಗೆ ಬರೋ ಸೊಳ್ಳೆಗಳು ನಮ್ಮನ್ನೇನೂ ಮಾಡೋಕ್ಕಾಗಲ್ಲ